ಹಲೋ

ಹಾಂ ಹೇಳಿ ಹಾಂ ಹೌದು ಮೇಡಮ್ ಹೇಳಿ

ಹಾಂ ಮೇಡಮ್ ಆಯ್ತು ಮೇಡಮ್ ನೀವು ಹಾಂ ಮೇಡಮ್ ಬನ್ನಿ ನೀವು ಇಲ್ಲಿ ನಾವು ಮುರುಘ ರಾಜೇಂದ್ರ ಮಠ ಮತ್ತು ಕೋಟೆ ಮತ್ತು ಚಂದ್ರವಳ್ಳಿ ಹಾಂ ಮೇಡಮ್ ನೋಡೋದಕ್ಕೆ ತುಂಬ ಪ್ಲೇ ಜಾಗಗಳಿದೆ ನಾನು ತೋರಸ್ತೀನಿ ನಿಮಗೆ ನೀವು ಒಂದಿನದಲ್ಲೂ ನೋಡಬಹುದು ನೋಡಿ ನೀವು ಎಷ್ಟು ಜನ ಬರ್ತೀರಾ ಮೇಡಮ್ ಹಾಂ ಮೇಡಮ್

ಹಾಂ ಆಯಿತು ಆಯಿತು ಮೇಡಮ್ ಹಾಂ ಮೇಡಮ್ ಒಂದೇ ದಿನದ್ದೇ ಆಗಲಿ ಮೇಡಮ್ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಹಾಂ ಮೇಡಮ್ ಆಯಿತು ಮೇಡಮ್ ಆಯಿತು ನೋಡಿಬಿಟ್ಟು ಹೇಳಿ ಆಯ್ತು ಮೇಡಮ್ ಎಲ್ಲ ಚೆನ್ನಾಗಿ ನಾವು ಹೇಳ್ತೀವಿ ಅದ್ರ ಬಗ್ಗೆ ಆಂ ಹಾಂ ಮೇಡಮ್ ಆ ಆ ಜಾಗದ ಬಗ್ಗೆ ನಾವು ನಿಮಗೆ ಚೆನ್ನಾಗಿ ಹೇಳ್ತೀವಿ ಮೇಡಮ್ ಎಲ್ಲಾನು ತಿಳಿಸ್ಕೊಡ್ತೀವಿ ಮೇಡಮ್ ಮುರುಘ ಸ್ವಾಮಿ ಮುರುಘ ರಾಜೇಂದ್ರ ಮಠದ್ದಾಗಿರ್ಬೋದು ಕೋಟೆದ್ದಾಗಿರ್ಬೋದು ಮತ್ತೆ ಚಂದ್ರವಳ್ಳಿದ್ದಾಗಿರ್ಬೋದು ಎಲ್ಲಾನು ಕೂಡ ನಾವು ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸ್ತೀವಿ ಹಾಂ ಹೌದೌದು ಮತ್ತು ಹಾಂ ಮೇಡಮ್ ನೀವದನ್ನು ತಗೊಂಡು ಬರಬೇಕು ಹ್ಞೂ ಹಾಂ ಹಾಂ ಇಲ್ಲ ಮೇಡಮ್ ಇಲ್ಲ ಇಲ್ಲಿ ದೇವಸ್ಥಾನನೂ ಇದೆ ಚಂದ್ರವಳ್ಳಿಯಲ್ಲಿ ನೋಡ ಆಂ ಮೇಡಮ್ ಹಾಂ ಇದ್ದೀವಿ ಮೇಡಮ್ ಆಯಿತು ಮೇಡಮ್ ನೀವು ಬರ್ರಿ ಮೇಡಮ್ ನಾವೆಲ್ಲ ಹೇಳ್ತೀವಿ ನಿಮಗೆ ಆಯಿತು ಮೇಡಮ್ ಧನ್ಯವಾದಗಳು ಮೇಡಮ್ ಹಾಂ ಮೇಡಮ್ ಆಯಿತು ಮೇಡಮ್ ಧನ್ಯವಾದಗಳು